ಸುದ್ದಿ ಪತ್ರಿಕೆಗಳನ್ನು ಮತ್ತು ಮ್ಯಾಗ್ಜೀನ್ ಬ್ಲಾಗ್ಗಳನ್ನು ಓದ್ತೀವಿ ಯಾಕಂದರೆ ಸುದ್ದಿಪತ್ರಿಕೆಗಳ್ನ ಓದೋದ್ರಿಂತ ರಾಜ್ಯದ ಮು ಎಲ್ಲೇ ಯಾವುದೇ ವಿಷಯ ನಡ್ದಿರಲಿ ಅದು ನಾವು ಪತ್ರಿಕೆಗಳ ಮೂಲಕ ತಿಳ್ದ್ಕೊಳ್ಬೋದು ಇನ್ನೊಂದು ಜ್ಞಾನ ಸಂಪಾದನೆಗಾಗಿ ನಾವು ಪತ್ರಿಕೆಗಳನ್ನ ಓದ್ತೀವಿ ಈ ಪ ಈ ಪುಸ್ತಕಗಳನ್ನು ಮತ್ತು ಓದೋದ್ರಿಂತ ನಮ್ಮಲ್ಲಿ ಇರ್ತಕ್ಕಂಥ ಜ್ಞಾನ ಏನಿರುತ್ತೆ ಅದು ಹೆಚ್ಚಾಗುತ್ತೆ ಮತ್ತು ಹಲವಾರು ವಿಷಯಗಳನ್ನ ನಾವು ಈ ಈ ಪುಸ್ತಕಗಳ ಮೂಲಕ ತಿಳ್ಕೊಳ್ತೀವಿ ಯಾವುದೇ ಆಗಿರಲಿ ರಾಜಕೀಯ ವಿಷಯಗಳಾಗಿರಲಿ ರಾಜಕೀಯ ವಿಷಯಗಳು ಇನ್ನೊಂದು ಆರ್ಥಿಕ ವಿಷಯಗಳಾಗಿರಲಿ ಆ ದೇಶದಲ್ಲಿ ಇ ಯಾವ್ಯಾವ ಅಚುವ್ಮೆಂಟ್ಸ್ ಆಗಿದಾವ ಯಾವ್ಯಾವ ಸಾಧನೆಗಳನ್ನು ಯಾರು ಯಾರು ಏನೇನು ಮಾಡಿದ್ದಾರೆ ಸ್ಪೋರ್ಟ್ಸ್ ಬಗ್ಗೆ ತಿಳ್ಕೋಬೋದು ಮತ್ತು ಇನ್ನೂ ರಾಜಕಾರಣದ ಬಗ್ಗೆ ತಿಳ್ಕೋಬೋದು ಯಾವ ರಾಜ್ಯದಲ್ಲಿ ಏನೇನು ಡೆವಲಪ್ಮೆಂಟ್ಗಳ್ನ ಮಾಡಿದ್ದಾರೆ ಅವುನಾ ನಾವು ಹೇಗೆ ಅಳ್ವಡ್ಸ್ಕೊಳ್ಳಬೇಕು ಮತ್ತು ಯಾವ ತರ ಬೇರೆ ಯಾವ ಯಾವುದೋ ಒಂದು ರೋಗಗಳಿರುತ್ತೆ ಅದಕ್ಕೆ ನಾವು ನಮ್ಮ ರಾಜ್ಯದಲ್ಲಿ ಚಿಕಿತ್ಸೆ ಸಿಗದೇ ಇರ್ಬೋದು ಅಂಥ ವಿಷಯಗಳನ್ನ ನಾವು ಒಂದು ಈ ಸುದ್ದಿ ಪತ್ರಿಕೆಗಳ ಮೂಲಕ ಯಾವುದೋ ರಾಜ್ಯದಲ್ಲಿ ಈ ಥರ ಒಬ್ಬ ಡಾಕ್ಟ್ರು ಇವೊಂದು ಇಂಥ ರೋಗಕ್ಕೆ ಚಿಕಿತ್ಸೆನೇ ಇರಲಿಲ್ಲ ಆದರೂ ಈ ಥರ ಚಿಕಿತ್ಸೆಯನ್ನು ಮಾಡ್ಬಿಟ್ಟು ಒಬ್ಬ ಮನುಷ್ಯನನ್ನ ಬದುಕ್ಸ್ದಾನೆ ಅಂತ ಈ ಒಂದು ಪತ್ರಿಕೆಗಳ ಮೂಲಕ ನಾವು ತಿಳ್ಕೊಬೋದು ಅದರಿಂದ ಒ ಅದನ್ನ ತಿಳ್ಕೊಳ್ಳೋದರಿಂದ ಯಾರೋ ಅಂಥಾ ಪರಿಸ್ಥಿತ್ಯಲ್ಲಿ ನಾವು ಸಹಾಯ ಮಾಡೋದ್ರಿಂತ ಅವ್ರುನ್ನ ಪ್ರಾಣ ಕೂಡ ಉಳಿಯುತ್ತೆ ಒಂದು ಪತ್ರಿಕೆಗಳನ್ನ ಓದೋದು ಓ ಓ ಓದೋದು ತುಂಬಾನೇ ಉಪಯುಕ್ತ ಅಂತ ನನ್ನ ಅನಿಸಿಕೆ ಆದ್ರಿಂತ ಪತ್ರಿಕೆಗಳನ್ನ ಅವಾಗ ಓದ್ತೀವಿ ಈವನ್ ಈಗಿನ ಒಂದು ಪ್ರ ಇವಾಗ ವರ್ತಮಾನ ಕಾಲದಲ್ಲಿ ಏನಾಗಿದೆ ಅಂದರೆ ಪ್ರೆಸೆಂಟ್ ಇವಾಗ ನಾವು ಏನೇನು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳ್ಗಾಗಲಿ ಯಾವುದೇ ಒಂದು ತಿಳ್ಕೊಬೇಕಂದರೂ ಮೇನ್ ಬರೋದು ಪತ್ರಿಕೆಗಳು ಇಲ್ಲ ಮ್ಯಾಗ್ಜಿನ್ಗಳು ಇವೆಲ್ಲ ತುಂಬ ಯು ಉಪಯುಕ್ತವಾಗಿ ನಮ್ಗೆ ಮಾಹಿತಿಯನ್ನು ಕೊಡ್ತವೆ ಈವನ್ ನಮಗೆ ಬೊ ಬುಕ್ಕಿ ನಾನು ಪುಸ್ತಕಗಳ ನಂತರ ನಮಗೆ ಸೆಕೆಂಡ್ ನಮಗೆ ಮಾಹಿತಿಯನ್ನು ನಿಖರವಾಗಿ ನಿರ್ಧಿಷ್ಟವಾಗಿ ಸ್ಪಷ್ಟತೆಯಾಗಿ ಕೊಡೋದು ಅಂದರೆ ಒಂದು ಪತ್ರಿಕೆಗಳು ಮ್ಯಾಗ್ಜಿನ್ಗಳು ಅಂತ ಹೇಳ್ಬೋದು ಇನ್ನ ಪುಸ್ತಕಗಳು ಪುಸ್ತಕಗಳನ್ನ ಹೊರ್ತುಪಡ್ಸಿ ಅಂತ ಮ್ಯಾಗ್ಜಿನ್ ಮ್ಯಾಗ್ಜಿನ್ಗಳನ್ನ ಓದಿ ಓದ್ರಿಂತ ನಮ್ಮ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾ ಉಪಯುಕ್ತ ಆಗ್ತವೆ ಮ್ಯಾಗ್ಜಿನ್ಗಳು ಸುದ್ದಿ ಪತ್ರಿಕೆಗಳಲ್ಲಿ ಹಲವಾರು ಸುಭಾಷಿತಗಳು ಬರುತ್ತೆ ಹಲವಾರು ನಮ್ಮ ಒಂದು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಕೊಷನ್ಸ್ ಬರುತ್ತೆ ಟೆಂತ್ ಸ್ಟ್ಯಾಂಡರ್ಡ್ ಕೊಷನ್ಸು ಸೈನ್ಸು ಮ್ಯಾತ್ಸು ಸಾಲ್ವ್ ಕೊಷನ್ಸ್ ಬರುತ್ತೆ ಅದನ್ನ ಸಾಲ್ವ್ ಮಾಡೋದರಿಂದ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಕಲಿಕಾ ಸಾಮರ್ಥ್ಯ ಅಂಥಕ್ಕಂಥದ್ದು ಜಾಸ್ತಿ ಆಗುತ್ತೆ ಇನ್ನು ಹೇಳ್ಬೇಕಂದ್ರೆ ನಾವು ಸುಲಭವಾಗಿ ಲೆಕ್ಕಗಳ್ನ ಮಾಡೋದನ್ನು ಮತ್ತು ವಿಜ್ಞಾನದಲ್ಲಿ ಯಾವ ಥರ ಕೊಷನ್ಸ್ ಬರುತ್ತೆ ಅನ್ನೋದು ಮುಂದೆ ನಾವು ಪ್ರಿ ಪ್ರಿಪೇಡಾಗಿ ಇರೋಕೆ ಸಾಧ್ಯ ಆಗುತ್ತೆ ಆದ್ರಿಂತ ಸೋ ಪತ್ರಿಕೆಗಳನ್ನು ಎಲ್ಲರಿಗೂ ತುಂಬ ಅವಶ್ಯಕವಾಗಿದೆ ಪತ್ರಿಕೆಗಳನ್ನು ಹಲ್ವಾರು ಜನ ಇವಾಗ ಬಡ ಬಡ ವಿದ್ಯಾರ್ಥಿಗಳಿರ್ತಾರೆ ಅವರಿಗೆ ಕೆಲವೊಮ್ಮೆ ಈ ಮ್ಯಾಗ್ಜಿನ್ ಅವೆಲ್ಲವು ತಗೊಳ್ಳಲ್ಲಿಕ್ಕೆ ಆಗೊಲ್ಲ ಈ ಪತ್ರಿಕೆಗಳಾದರೆ ಕಡಿಮೆ ದರದಲ್ಲೇ ಸಿಗತ್ತೆ ನಮಗೆ ಈ ಒಂದು ಮೂರು ರೂಪಾಯಿ ಇಂಥ ಒಂದು ಐದು ರುಪಾಯಿವರೆಗು ಸಿಗುತ್ತೆ ಈ ಈ ಪತ್ರಿಕೆಗಳ ಈ ಪತ್ರಿಕೆಗಳಲ್ಲಿ ಈ ಪತ್ರಿಕೆಗಳು ಸಿಗುತ್ತಾ ಸಿಕ್ಕಾಗ ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಈ ಕೊಷನ್ಸ್ನ ಎಲ್ಲ ನೋಟ್ ಡೌನ್ ಮಾಡ್ಕೋಬೋದು ಅದ್ರಲ್ಲಿ ಬರ್ತಕ್ಕಂಥ ಮೇಯ್ನ್ ಮೇಯ್ನ್ ಟಾಪಿಕ್ಸ್ ಏನಿರತ್ತಲ್ಲ ಅದನ್ನೆಲ್ಲ ನಾವು ಬರ್ದಿಟ್ಕೊಳ್ಳೋದರಿಂದ ನಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತ ಆಗುತ್ತೆ ಆದ್ದರಿಂದ ನಾವು ಈ ಸುದ್ದಿ ಪತ್ರಿಕೆಗಳನ್ನ ಓದ್ತೀವಿ ಇನ್ನೊಂದು ಕಾರಣ ಅಂತಂದರೆ ಇವೊಂದು ಸುದ್ದಿ ಪತ್ರಿಕೆಗಳ ಹಲವಾರು ಸುಭಾಷಿತಗಳು ಬರುತ್ತೆ ಹಲವಾರು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕೆಲವು ಟಿಪ್ಸ್ ಕೂಡ ಬರುತ್ತೆ ಅವ್ನೆಲ್ಲ ತಿಳ್ಕೊಳ್ಳೋದ್ರಿಂತ ನಾವು ಸಮಯಕ್ಕೆ ಆವಾಗ ನಮಗೆ ಆ ಕಾಯ್ಲೆಗಳಿಗೆ ಸಂಬಂಧಿಸೋ ಒಂದು ಟಿಪ್ಸ್ ಹೇಳಿರ್ತಾರಲ್ಲವಾ ಅದನ್ನ ನಮಗೆ ಯಾವುದೇ ಥರ ಒಂದು ಕಾಯಿಲೆನೂ ಆ ಟಿಪ್ಸ್ನ ಫಾಲೋ ಮಾಡೋದ್ರಿಂತ ನಮಗೆ ನಮ್ಮ ಒಂದು ನೋವು ಕೂಡ ನಾವು ಕಳ್ಕೊಳ್ತೀವಿ ಹಾಗಾಗಿ ಸುದ್ದಿ ಪತ್ರಿಕೆಗಳನ್ನ ಓದಬೇಕು ಓದ್ತೀವಿ ಓದಬೇಕು ಕೂಡ ಮತ್ತು ಸುಭಾಷಿತ ಅಂತ ಬರುತ್ತೆ ಈ ಒಂದು ಪತ್ರಿಕೆಗಳಲ್ಲಿ ಆ ಸುಭಾಷಿತಗಳನ್ನ ಓದೋದರಿಂದ ಏನಾಗತ್ತಂದರೆ ನಮ್ಮಲ್ಲಿ ಮಾನಸಿಕ ಸಾಮರ್ಥ್ಯ ಅಂಥಕ್ಕಂಥದ್ದು ಹೆಚ್ಚಾಗತ್ತೆ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ ಮಾಡಲೇಬೇಕು ಅನ್ನೋ ಒಂದು ಛಲ ಏನಿರುತ್ತಲ್ಲ ಅದು ನಮ್ಮಲ್ಲಿ ಬೆಳ್ಕೊಳ್ಳುತ್ತೆ ಅನೇಕ ನೈತಿಕ ಮೌಲ್ಯಗಳನ್ನು ಸಹ ಈ ಒಂದು ಪತ್ರಿಕೆಗಳಿಂದ ಕಲಿಬೋದು ಹಾಗಾಗಿ ನಾವು ಈ ಒಂದು ಪ ಸುದ್ದಿಪತ್ರಿಕೆಗಳನ್ನ ಮ್ಯಾಗ್ಜಿನ್ಗಳನ್ನ ಓದಬೇಕಾಗುತ್ತೆ ಇನ್ನ ಸ್ಪೋರ್ಟ್ಸ್ ಅಂದರೆ ಮಹಾನ್ ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಳೋದು ಈ ಒಂದು ಸ್ಪೋರ್ಟ್ಸ್ನ ಮೂಲಕ ತಿಳ್ಕೋಬೋದು ಯಾರು ಯಾರು ಏನೇನು ಸಾಧನೆ ಮಾಡಿದ್ದಾರೆ ಅನ್ನೋವಂಥದ್ದು